ನಾನು ರನ್ನಿಂಗ್ ಮಾಡುವ ಮುನ್ನ ಶೂಗಳನ್ನು ಧರಿಸಲು ಹೋಗುತ್ತೇನೆ ಅದರಲ್ಲಿ ನನಗೆ ನಾಲ್ಕು ಜೊತೆ ಶೂಗಳು ಇದ್ದಾವೆ ಅದರಲ್ಲಿ ನನಗೆ ಇಷ್ಟವಾದಂಥ ಶೂ ಸ್ಪೋರ್ಟ್ ಕಂಪನಿಯ ಒಳ್ಳೆಯ ರೀತಿಯ ಶೂ ಅದನ್ನು ಧರಿಸಿಕೊಂಡು ಅದಾದ ಮೇಲೆ ನಾನು ರನ್ನಿಂಗ್ ಮಾಡಲು ಹೋಗುತ್ತೇನೆ ನಂತರ ವ್ಯಾಯಾಮ ವ್ಯಾಯಾಮವನ್ನು ಮಾಡಿ ವ್ಯಾಯಾಮ ಎಂದರೆ ಚಕ್ರಾಸನ ಪಶ್ಚಿಮೋತ್ತಾಸನ ಮತ್ತು ಸರ್ವಾಂಗಾಸನ ಅವು ವ್ಯಾಯಾಮ ಮಾಡಿಕೊಂಡು ಎಕ್ಸಸೈಸ್ಗಳನ್ನು ಮಾಡಿಕೊಂಡು ಅದಾದ ಮೇಲೆ ರನ್ನಿಂಗ್ಗಳಿಗೆ ಹೋಗುತ್ತೇನೆ ನಂತರ ಬಟ್ಟೆಯನ್ನು ಧರಿಸಲು ಎಂದರೆ ಸಾಕ್ಸೂ ಮತ್ತು ಹ್ಯಾಂಡ್ ಗ್ಲೌಸು ಇಯರ್ಫೋನು ಅಥವಾ ಮತ್ತು ಅದರ ಬಗ್ಗೆ ತಿಳಿದುಕೊಂಡಂತಹ ರನ್ನಿಂಗನ್ನು ಒಳ್ಳೆಯ ಎಕ್ಸ್ಪೀರಿಯನ್ಸ್ನಿಂದ ಹೋಗುತ್ತೇನೆ ಒಂದೇ ಲೆವೆಲ್ಲಿನಲ್ಲಿ ನಾನು ಹದಿನೈದು ನೂರು ಮಿ ಮೀಟರ್ಗಳಷ್ಟು ಓಡುತ್ತೇನೆ ನಂತರ ಅದರಲ್ಲಿ ಒಂದೇ ರೀತಿ ಒಂದೇ ರೀತಿಯಿಂದಾಗಿ ಹದಿನೈದು ನೂರು ಮೀಟ್ರಗಳಷ್ಟು ಓಡಿದ ನಂತರ ಅಲ್ಲಿ ಹೋಗಿ ಸ್ವಲ್ಪ ಸುಧಾರಿಸಿಕೊಂಡು ಅದಾದ ನಂತರ ಮತ್ತೆ ಬರುತ್ತೇನೆ ಬಂದು ವಾರ್ಮ್ಅಪ್ಗಳನ್ನು ಮಾಡಿಕೊಂಡು ವಾರ್ಮ್ಅಪ್ಗಳನ್ನು ಮಾಡಿ ನಂತರ ಹೋಗುವಾಗ ಶೂಗಳನ್ನು ನೋಡಿಕೊಂಡು ಶೂ ಅವು ಒಳ್ಳೆಯ ಶೂ ಇದರಿಂದ ಅದಕ್ಕೆ ಶೂಗಳನ್ನು ಬೇರೆ ಬೇರೆ ರೀತಿಯಿಂದ ಮತ್ತೆ ಬೇರೆ ಕಂಪ್ನಿ ಶೂಗಳನ್ನು ಬಳಸುತ್ತಾ ಅದನ್ನು ನೋಡಿ ಮತ್ತೆ ಸಂಜೆ ಹೋಗುವಾಗ ಸಂಜೆ ಹೋಗುವಾಗ ಮನೆಯಿಂದ ಮೊದಲು ಶ್ ಶೂಗಳನ್ನು ಧರಿಸಿಕೊಂಡು ಹೊರಗೆ ಹೊ ಬಂದು ವ್ಯಾಯಾಮ ಮಾಡಿಕೊಳ್ತ ವ್ಯಾಯಾಮ ಮಾಡಿಕೊಳ್ತಾ ರನ್ನಿಂಗ್ ಹೋಗಲು ರನ್ನಿಂಗ್ ಹೋಗಲು ನಿರ್ಧರಿಸಿದಾಗ ಅದರ ಬಗ್ಗೆ ನಾವು ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಂಡು ವ್ಯಾಯಾಮ ಮಾಡಿಕೊಂಡು ರನ್ನಿಂಗ್ ಮಾಡಲು ಹೋಗುತ್ತೇನೆ ರನ್ನಿಂಗ್ ಮಾಡುವ ಮುಂಚೆ ಬಟ್ಟೆಗಳನ್ನು ಧರಿಸು ಧರಿಸುತ್ತೇನೆ ಅದನ್ನು ಕಾಲಿಗೆ ಸಾಕ್ಸೂ ಮತ್ತು ಕೈಗೆ ಹ್ಯಾಂಡ್ ಗ್ಲೌಸು ಥಂಡಿ ಇರುತ್ತಲ್ವ ಅದಕ್ಕೆ ಇಯರ್ಫೋನು ಸಾಂಗ್ ಕೇಳುತ್ತಾ ರನ್ನಿಂಗ್ ಮಾಡುತ್ತೇನೆ ಒಂದೇ ಲೆವೆಲ್ಲಿನಲ್ಲಿ ನಾನು ಹದಿನೈದು ನೂರು ಮೀಟರ್ಗಳಷ್ಟು ಓಡುತ್ತೇನೆ ಅಲ್ಲಿಗೆ ಹೋದ ನಂತರ ಅಲ್ಲಿಗೆ ಹೋದ ನಂತರ ಒಂದು ಸ್ವಲ್ಪ ವ್ಯಾಯಾಮವನ್ನು ಮಾಡಿಕೊಂಡು ಬರುವಾಗ ಅಲ್ಲಿಯೇ ಅಲ್ಲಿ ಶೂಗಳನ್ನು ಬಿಚ್ಚಿ ಇಟ್ಟು ಅದಾದ ಮೇಲೆ ನಾನು ನಂತರ ವಾಕ್ ಮಾಡುತ್ತಾ ಬರುತ್ತೇನೆ ವಾಕ್ ಮಾಡುತ್ತಾ ಬರಬೇಕಾದ್ರೆ ಒಳ್ಳೆಯ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ರನ್ನಿಂಗ್ ಮಾಡುವಾಗ ಶೂಗಳನ್ನು ಧರಿಸಿ ಶೂಗಳನ್ನು ಧರಿಸಿ ಹೋಗುವಾಗ ಅಲ್ಲಿ ಸ್ಪೋರ್ಟ್ ಕಂಪನಿಯ ಶೂವು ಒಳ್ಳೆಯ ರೀತಿಯ ಎಕ್ಸ್ಪೀರಿಯೆನ್ಸ್ಗಳನ್ನು ಕೊಡುತ್ತದೆ ಅದರ ನಂತರ ರನ್ನಿಂಗೆ ಹೋಗುವಾಗ ಶೂಗಳನ್ನು ಧರಿಸುತ್ತಾ ಸಾಕ್ಸ್ ಮತ್ತು ಪ್ರೆಂಡ್ ಪ್ರೆಂಡ್ ಜೊತೆಗೆ ನಾನು ರನ್ನಿಂಗ್ ಮಾಡುವಾಗ ಹೋಗುತ್ತೆ